ನನಗೆ ಮಳೆಗಾಲ ಅಂದರೆ ತುಂಬ ಇಷ್ಟ ಯಾಕೆಂದರೆ ಆ ಆ ವೆದರು ನನಗೆ ಏನೋ ಮನಸ್ಸಿಗೆ ಒಂದು ಸಂತೋಷ ನೀಡುತ್ತೆ ಆವಾಗ ಔಟಿಂಗ್ ಹೋಗಕ್ಕೆ ಟ್ರಿಪ್ಗೆ ಹೋಗಕ್ಕೆ ಮತ್ತು ಸಮುದ್ರದ ಸೈಡು ನದಿ ಸೈಡು ಈ ಎಲ್ಲ ಜಾಗಕ್ಕೆ ಹೋಗಕ್ಕೆ ನನಗೆ ಮಳೆಗಾಲ್ದಲ್ಲಿ ತುಂಬ ಇಷ್ಟ ಯಾಕೆಂದರೆ ನದಿಗಳೆಲ್ಲ ತುಂಬಿ ಹರೀತಿರೋದನ್ನ ನೋಡಿದ್ರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಏನೋ ಒಂಥರ ಮನಸ್ಸಿಗೆ ಖುಷಿ ಆಗುತ್ತೆ ಮತ್ತು ಜೋಗ್ ಫಾಲ್ಸು ಮತ್ತು ದೂದ್ ಸಾಗರ್ ಫಾಲ್ಸು ಈ ಥರ ಎಲ್ಲ ಫಾಲ್ಸ್ಗಳು ಹಾಲಿನಂತೆ ಉಕ್ಕಿ ಹರಿಯೋ ನೋಡೋಕ್ಕೆ ನಮಗೆ ಮಳೆಗಾಲ್ದಲ್ಲಿ ಮಾತ್ರ ಸಾಧ್ಯ ಇದನ್ನೆಲ್ಲ ನೋಡೋಕ್ಕೆ ನಮಗೆ ಮಳೆಗಾಲವೇ ಬೇಕು ಆದ್ದರಿಂದ ನನಗೆ ಮಳೆಗಾಲ ತುಂಬ ಇಷ್ಟ ಮತ್ತು ಮಡಿಕೇರಿ ಕೂರ್ಗ್ ಚಿಕ್ಕಮಗಳೂರು ಶಿವಮೊಗ್ಗ ಈ ಕಡೆ ಎಲ್ಲ ಮಳೆಗಾಲದಲ್ಲಿ ನೋಡೋಕ್ಕೆ ಎರಡು ಕಲ್ದ ಕಣ್ಣುಗಳು ಸಾಲದು ಎಷ್ಟು ಸುಂದರವಾಗಿ ನಮ್ಮ ರಾಜ್ಯ ಅಂತ ಮಳೆಗಾಲದಲ್ಲಿ ನಾವು ನೋಡಿದ್ರೇ ನಮಗೆ ಅರ್ಥ ಆಗೋದು ಮತ್ತು ನವಿಲುಗಳು ಕೂಡ ಮಳೆ ಬಂದಿದ್ದ ಟೈಮಲ್ಲಿ ಅದ್ರ ಗರಿಯನ್ನು ಬಿಚ್ಚಿ ಕುಣಿಯೋದು ಕೂಡ ನಮ್ಮ ಮಳೆಗಾಲದಲ್ಲೇ ಮತ್ತು ಮರ ಗಿಡಗಳು ನಮ್ಮ ರೈತರು ಖುಷಿಯಾಗಿರೋದು ಮಳೆಗಾಲದಲ್ಲೇ ಯಾಕೆಂದರೆ ಮಳೆ ಹೊಯ್ದಷ್ಟು ನಮಗೆ ರೈತ್ರಿಗೆ ಬೆಳೆ ಬೆಳೆಯಲು ಸಹಾಯ ಮಾಡುತ್ತೆ ಅವಾಗಲೇ ನಮ್ಮ ಹೊಟ್ಟೆಯೂ ಕೂಡ ತುಂಬುವುದು ಆದ್ದರಿಂದ ಮಳೆಗಮ್ ಮಳೆಗಾಲ ಇಲ್ದಲೆ ಮನುಷ್ಯನು ಬದ್ಕೋಕಾಗಲ್ಲ ಪ್ರಾಣಿಗಳು ಬದ್ಕೋಕಾಗಲ್ಲ ಮತ್ತು ಯಾ ಯಾವ ಜೀವಿಗಳೂ ಕೂಡ ನೀರಿಲ್ದಲೆ ಬದ್ಕೋಕಾಗಲ್ಲ ಆದ್ದರಿಂದ ನಮ್ಮ ನಮಗೆ ಮಳೆ ಎಷ್ಟು ಮುಖ್ಯ ಅಂದರೆ ಆ ಮಳೆ ಅನಿವಾರ್ಯ ನಮ್ಮ ಜೀವನಕ್ಕೆ ಹಾಗಾಗಿ ಬರೀ ಕೇವಲ ಜೀವನಕ್ಕೆ ಅಷ್ಟೇ ಅಲ್ಲ ಟೂರಿಸ್ಟ್ ಪ್ಲೇಸಲ್ಲೂ ಕೂಡ ಮಳೆ ಬಂದರೆ ಟೂರಿಸಂ ಟೂರಿಸ್ಟ್ಗಳೋರು ಜಾಸ್ತಿ ಆಗ್ತಾರೆ ಅವಾಗ ಎಷ್ಟೋ ಜೀವ್ನಗಳು ನಡೆಯುತ್ತೆ ಆ ಈ ರೀತಿ ಮಳೆಗಾಲ ತುಂಬ ಯೂಸ್ ಆಗುತ್ತೆ ಮತ್ತು ತುಂಬ ಎಲ್ಪ್ ಆಗುತ್ತೆ ಅದೇ ರೀತಿ ನನ್ನ ಮನಸ್ಸಿಗೂ ಖುಷಿ ಕೊಡೋದು ಕೂಡ ಮಳೆಗಾಲದಲ್ಲೇ ಆವಾಗ ಆ ವೆದರು ಏನೋ ಒಂಥರ ನನ್ನ ಮನಸ್ಸಿಗೆ ಸಂತೋಷ ಸಿಗುತ್ತೆ ನೈಟ್ ಔಟು ಈ ಥರ ಎಲ್ಲಾರೂ ಟ್ರಿಪ್ಪು ಮತ್ತು ಮಳೆಗಾಲದಲ್ಲಿ ಬಿಸಿ ಬಿಸಿ ಕಾಫಿ ಕುಡೀತಾ ಬೋಂಡಾ ಬಜ್ಜಿ ತಿನ್ಕೊಂಡು ಮೂವಿ ನೋಡೋದು ಆ ಫೀಲೇ ಒಂದು ಬೇರೆ ಲೆವೆಲಲ್ಲಿ ಇರುತ್ತೆ ಈ ರೀತಿಯ ಇ ಬದುಕೋದು ತುಂಬ ಇಷ್ಟ ಇದರಿಂದ ನನಗೆ ಮಳೆಗಾಲ ತುಂಬ ನನ್ನ ನೆಚ್ಚಿನ ಸೀಸನ್